ಐದನೇ ಡಿಶೆಂಬರ್ ಎರ್ಡು ಸಾವಿರದ ಐದು ಆರನೇ ಡಿಶೆಂಬರ್ ಎರ್ಡು ಸಾವಿರದ ಇಪ್ಪತ್ತು ಏಳ್ನೇ ಡಿಸೆಂಬರ್ ಎರ್ಡು ಸಾವಿರದ ಹತ್ತೊಂಬತ್ತು ಎಂಟನೇ ಡಿಸೆಂಬರ್ ಎರ್ಡು ಸಾವಿರದ ಒಂದು ಒಂಬತ್ತನೇ ಡಿಸೆಂಬರ್ ಎರ್ಡು ಸಾವಿರದ ಆರು